ವಿದ್ಯಾರ್ಥಿಗಳಿಗಾಗಿ ಸರ್ಕಾರ ಸ್ಕಾಲರ್ಶಿಪ್ ಅನ್ನು ಕೊಡುತ್ತಿದೆ ಹಾಗು ವಿದ್ಯಾರ್ಥಿ ವೇತನ ಆಗಿರ್ಬಹುದು ಎಸ್ ಎಸ್ ಸಿ ಆಗಿರ್ಬೋದು ವಿದ್ಯಾರ್ಥಿ ಪೋರ್ಟಲ್ ಆಗಿರ್ಬೋದು ಕೊಡ್ತಾಯಿದೆ ವಿದ್ಯಾರ್ಥಿ ವೇತನವನ್ನು ಸರ್ಕಾರ ನೀಡಲಾಗುತ್ತಿದೆ ಹಾಗು ಹೆಣ್ಣುಮಕ್ಕಳಿಗೆ ಸ್ಕೀಮ್ಗಳು ಉಂಟು ಶಕ್ತಿ ಯೋಜನೆ ಆಗಿರ್ಬೋದು ಈಗ ಪ್ರತೀ ತಿಂಗಳು ಮನೆಗೆ ಹೆಣ್ಣುಮಕ್ಕಳಿಗೆ ಮನೆಯ ಹೆಣ್ಣುಮಕ್ಕಳ ಒಬ್ಬ ತಾಯಿ ಕುಟುಂಬದವರಿಗೆ ಅವರಿಗೆ ಎರಡು ಸಾವಿರ ರೂಪಾಯಿ ಉಚಿತ ದುಡ್ಡನ್ನು ಕೊಡ್ತಿದ್ದಾರೆ ಹೆಣ್ಣುಮಕ್ಕಳಿಗೆ ಬಸ್ ಪಾಸ್ ಫ್ರೀ ಉಚಿತವನ್ನು ನೀಡಲಾಗುತ್ತಿದೆ ಹೆಣ್ಣುಮಕ್ಕಳಿಗೆ ಉಚಿತ ಭಾಗ್ಯಜ್ಯೋತಿ ವಾಲಾ ಭಾಗ್ಯ ಲಕ್ಷ್ಮೀ ಬಾಂಡ್ ಅಂತು ಒಂದು ಸ್ಕೀಮ್ ಗಳನ್ನು ಕೊಡಲಾಗುತ್ತಿದೆ ಈ ರೀತಿ ಹೆಣ್ಣುಮಕ್ಕಳಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಎಷ್ಟರ ಮಟ್ಟಿಗೆ ಪಡೆದುಕೊಳ್ಳುತ್ತಿದ್ದಾರೆ ಗೊತ್ತಿಲ್ಲ ಆದರೆ ಸಾಕಷ್ಟು ಹೆಣ್ಣುಮಕ್ಕಳಿಗೆ ಸ್ಕೀಮ್ಗಳು ಇವೆ ಅಂತ ಹೇಳ್ಬಹುದು ಸ್ಕಾಲರ್ಶಿಪ್ಗಳು ಸಹ ಕೊಡ್ತಾಯಿದ್ದಾರೆ ಅವರಿಗೂ ಸಹ